ನಮ್ಮ ಬೆಳೆಗಳನ್ನು ನಾವು ನಮಗೆ ಹತ್ತಿರವಿರುವಂತಹ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇವೆ ಅದೇ ರೀತಿ ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಬೇಕೆಂತ ಅಂತ ಬಂದಾಗ ಈ ಒಂದು ದಲ್ಲಾಳಿಗಳು ಯಾರು ಇರುತ್ತಾರೋ ಅವರಿಗೆ ಇಂತಿಷ್ಟು ಮೊತ್ತ ಅಂತ ಕಮಿಷನ್ ರೂಪದಲ್ಲಿ ಕೊಡುವ ಮೂಲಕ ನಾವು ಈ ಒಂದು ಬೆಳೆಗಳನ್ನು ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಬೇಕಾಗಿದೆ